ಹಲೋ ಹಾಂ ಟ್ರಕ್ ಡ್ರೈವರ್ ಮಾತಾಡೋದಾ ಹಾಂ ನನಗೆ ಒಂದು ಮನೆ ಶಿಫ್ಟ್ ಮಾಡಲಿಕ್ಕೆ ಇದೇ ಮನೆ ಶಿಫ್ಟ್ ಹಾಗೆ ನಮ್ಮ ಸಾಮಾನು ಪಡುಬಿದ್ರಿಯಿಂದ ಉಡುಪಿಗೆ ಕೊಂಡು ಹೋಗ್ಲಿಕ್ಕೆ ನಾಡಿದ್ದು ಆದಿತ್ಯವಾರ ದಿವಸ ಆದಿತ್ಯವಾರ ದಿವಸ ನೀವು ಫ್ರೀ ಇದ್ದೀರ ಆ ದಿವಸ ಮರುದಿನವಾ ನಿಮ್ದು ರೇರ್ ಮರುದಿನ ಆಗ್ಬೋದು ನನಗೆ ಆದರೆ ನಿಮ್ದು ರೇಟ್ ಹೇಳ್ತೀರ ಎಷ್ಟು ಆಗ್ತದಂತ ಉಡುಪಿಯಿಂದ ಉದಯಾವರಕ್ಕೆ ಹೌದಾ ಹಾಗಾದ್ರೆ ಎಷ್ಟು ಎಷ್ಟು ನಿಮ್ಮದೊಂದು ಅಂದಾಜು ಹೇಳಿಬಿಡಿ ನನಗೆ ಹೌದಾ ಹಾಂ ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಆದರೆ ನೋಡಿ ಸ್ವಲ್ಪ ಕಡಿಮೆ ಮಾಡುವುದಾದ್ರೆ ನಮಗೆ ಓಕೆ ಒಂದು ಎಂಟ್ನೂರು ರೂಪಾಯಿ ಹಾಗೆ ಹಾಂ ಹಾಂ ಒಂದು ಎಂಟ್ನೂರು ರೂಪಾಯಿ ನೋಡಿ ಆಯ್ತು ಆಯ್ತು ಆಯ್ತು ನಮ್ಗೆ ಫೋನ್ ಮಾಡಿ ನೀವು ಹಾಗಾದ್ರೆ ನಮಗೆ ಎಂಟ್ನೂರು ರೂಪಾಯಿ ಆದರೆ ಆಗ್ಬೋದು ನಮಗೆ ಆಯ್ತು ಆಯ್ತು ಸರಿ ಓಕೆ ಆಯ್ತು ಆಯ್ತು ಓಕೆ ಹ್ಞೂ ಹ್ಞೂ